ಸರ್ ಯಾರು ಕಲ್ಯಾಣ್ ಡಾಕ್ಟ್ರಾ ಮಾತಾಡೋದು ಸರ್ ಆ್ಯಕ್ಚುಲಿ ಅದೇ ಮೊನ್ನೆ ಹಾಸ್ಪೆಟ್ಲಿಗೆ ಬಂದಿದ್ದೆನಲ್ಲ ಸರ್ ನಾನು ಸರ್ ಅದೇ ಪ್ರಸನ್ನ ಅಂತ ನಮಗೆ ಫುಲ್ ಈ ಹೊಟ್ಟೆಯಲ್ಲಿ ಉರಿ ಕಡಿಮೆನೆ ಆಗಿಲ್ಲ ಸರ್ ಮೋಷನ್ಸು ತುಂಬಾ ಇದಾಗ್ತಲೇ ಇದೆ ಮತ್ತೆ ಮತ್ತೆ ಮೊನ್ನೆ ನೀವು ಕೊಟ್ಟಿದ್ದಿರಿ ಟ್ಯಾಬ್ಲೆಟ್ ಕೊಟ್ಟಿದ್ದಿರಿ ಆ ಟ್ಯಾಬ್ಲೆಟ್ ಏನೂ ವರ್ಕೇ ಆಗ್ತಿಲ್ಲ ತುಂಬ ಸುಸ್ತು ಆಗ್ತಿದೆ ಹೊಟ್ಟೆಯಲ್ಲಿ ಉರಿತ ಆಗ್ತಿದೆ ಸರ್ ಯಾಕೋ ನನಗೆ ತುಂಬ ಸುಸ್ತು ಫೀಲಿಂಗ್ ಆಗ್ತಿದೆ ಸರ್ ಏನು ಆಗತ್ತೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಹಾಂ ಸರ್ ಎಲ್ಲ ತಗೊಂಡಿದ್ದೆ ಮಾತ್ರೆ ಎಲ್ಲ ತಗೊಂಡಿದ್ದೀನಿ ಸರ್ ಆದ್ರೂ ಊಟ ಮಾಡಿದ ತಕ್ಷಣ ವಾಮಿಟ್ಸು ಮತ್ತು ಹೊಟ್ಟೆಲ್ ಉರಿ ಆಗಿ ಮೋಷನ್ಸ್ ಎಲ್ಲ ಆಗ್ತಿದೆ ಸರ್ ತುಂಬ ನೀರು ನೀರು ಭೇದಿ ಎಲ್ಲ ಆಗುತ್ತಿದೆ ಸರ್ ಹ್ಞೂ ಸರ್ ನೀವು ಕೊಟ್ಟಿರೋ ಅದೇ ಓ ಆರ್ ಎಸ್ಸು ಕೂಡಿದೆ ಸರ್ ಗ್ಲೂಕೋಸು ಓ ಆರ್ ಎಸ್ ಎಲ್ಲ ಕೊಟ್ಟಿದ್ದಿರಲ್ಲ ಅದನ್ನೆಲ್ಲ ಸರ್ ಟ್ರೈ ಮಾಡಿದೆ ಆಗಲಿಲ್ಲ ಸರ್ ಮತ್ತೆ ಹಂಗೆ ಸುಸ್ತು ಆಗ್ತಲೇ ಇದೆ ಈಗ ಏನು ಸರ್ ಅದು ಅಡ್ಮಿಟ್ ಆಗ್ಬಿಡೋದಾ ಮನೆಯಲ್ಲೆಲ್ಲ ಹಂಗೆ ಹೇಳ್ತಿದ್ರ್ ಫುಲ್ ಅಡ್ಮಿಟ್ ಆಗಿಬಿಡು ಹಾಸ್ಪೆಟ್ಲಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಅಂತ ಹೇಳ್ತಿದ್ದಾರೆ ಏನು ಮಾಡೋದ್ ಗೊತ್ತಾಗ್ತಿಲ್ಲ ಫುಲ್ಲು ಸುಸ್ತು ಆಗ್ತಿದೆ ಸರ್ ಆಗ್ತಲೇ ಇಲ್ಲ ಹಾಂ ಹಾಂ ಹಾಂ ಸರಿ ಸರ್ ಅದೇ ಎಷ್ಟೊತ್ಗೆ ಬರಲಿ ಸರ್ ಯಾವಾಗ ಬರಲಿ ಸರ್ ಯಾವಾಗ ಸಿಗ್ತೀರಾ ನೀವು ಸರ್ ಕ್ಲಿನಿಕ್ ಹತ್ರ ಬಂದ್ಬಿಡೋದಾ ಸರ್ ಸಂಜೆ ಒಂದು ಐದೂವರೆ ಆರು ಗಂಟೆಗೆ ಹಾಂ ಸರ್ ರಿಸಿಪ್ಟ್ ಎಲ್ಲ ಇದೆ ಸರ್ ರಿಸಿಪ್ಟ್ ಎಲ್ಲ ಇದೆ ರಿಸಿಪ್ಟೂ ಇದೆ ಟ್ಯಾಬ್ಲೆಟ್ಸು ಒಂದೊಂದು ಸೀಟು ಒಂದೊಂದು ಕುಡ್ದಿದ್ದೀನಿ ಇನ್ನೊಂದು ಹಂಗೆ ಇದಾವೆ ಸರ್ ಬಟ್ ಆಗ್ತಲೇ ಇಲ್ಲ ಫುಲ್ ಸುಸ್ತು ಆಗ್ತಿದೆ ನಿದ್ದೆ ಎಲ್ಲ ಮಂಜು ಮಂಜು ಆಗ್ತಿದೆ ಕಣ್ಣೆಲ್ಲ ಸುಸ್ತು ಹೊಡೀತಿದೆ ಸರ್ ಏನು ಆಗಿದೋ ಗೊತ್ತಾಗ್ತಿಲ್ಲ ಹೊಟ್ಟೆ ಎಲ್ಲ ಫುಲ್ಲು ಹಿಂಡ್ದಂಗೆ ಇದೆ ಸರ್

ಸರ್ ಆಯಿಲ್ ಫುಡ್ ಏನೂ ಇಲ್ಲ ಸರ್ ನಾರ್ಮಲ್ಲಾಗೇ ನೀವು ಹೇಳದ್ರಲ್ಲ ಸರ್ ಮೊಸರು ಮತ್ತು ಮುದ್ದೆ ತಿನ್ನಿ ಅಂತ ಅದನ್ನ ಇದು ಇದ್ ಮಾಡ್ಕೊಂಡ್ ತಿಂತಾ ಇದೀನಿ ಸರ್ ಅದೂ ಹಿಡ್ದಾಕತ್ತೆ ಅಂದರೆ ನೇರಳೆ ಶರ್ಬತ್ ಕೊಟ್ಟರು ಮನೆಯವರು ನೇರಳೆ ಶರ್ಬತ್ ಕುಡ್ದ್ರೂ ಏನೂ ಮೋಷನ್ಸ್ ಕಂಟ್ರೋಲೇ ಆಗ್ತಾ ಇಲ್ಲ ಸರ್ ಫುಲ್ಲೂ ಸುಸ್ತು ಆಗ್ತಾ ಇದೆ ಸರ್ ಏನು ಮಾಡೋದ್ ಗೊತ್ತಾಗ್ತಾ ಇಲ್ಲ ಅಡ್ಮಿಟ್ ಆಗಿಬಿಡು ಅಡ್ಮಿಂಟ್ ಆಗಿಬಿಡು ಅಂತ ಮನೇಲಿ ಫುಲ್ಲೂ ಗಲಾಟೆ ಮಾಡ್ತಾರೆ ಸರ್ ನನ್ನ ಕೈಯಲ್ಲಿ ಸೊ ಬಂದು ಅಡ್ಮಿಂಟ್ ಆಗ್ಬಿಡೋಣ ಅಂತ ಇದೀನಿ ಸರ್ ಅಡ್ಮಿಟ್ ಮಾಡ್ಕೊತೀರಾ ಸರ್ ನಿಮ್ಮ ಕ್ಲಿನಿಕಲ್ಲಿ ಹಾಂ ಸರ್ ಆಯಿತು ಸರ್ ಆಯಿತು ಸರ್ ಸಂಜೆ ಬರೋದಾ ಸರ್ ಸಾಯಂಕಾಲ ಸರಿ ಸರ್ ಆಯಿತು ಸರ್ ಬರ್ತೀನಿ ಇರ್ತೀರಾ ಸರ್ ನೀವು ಹಾಸ್ಪೆಟ್ಲಲ್ಲಿ ಆಯಿತು ಸರ್ ಆಯ್ತು ಸರ್ ಬರ್ತೀನಿ ಸರ್ ಓಕೆ ತ್ಯಾಂಕ್ ಯು ಸರ್